ಭಾರತದಲ್ಲಿ ತಂತ್ರಜ್ಞಾನ ಶಿಕ್ಷಣ ಮನೋರಂಜನೆ ವ್ಯಾಪಾರ ಹಾಗೂ ಸಾರಿಗೆಯಂತಹ ಕ್ಷೇತ್ರಗಳಲ್ಲಿ ಹಲವು ಬಗೆಯ ಭಾರತವ ವನ್ನ ಬದಲಾಯಿಸಿದಂಥ ವಾಣಿಜ್ಯೋದ್ಯಮಗಳು ಕೈಗಾರಿಕೋದ್ಯಮಗಳು ಹಾಗೂ ನಾಯಕರು ರು ಸಾಕಷ್ಟಿದ್ದಾರೆ ಅವರಲ್ಲಿ ನಿಮಗೆ ಯಾರಾದರೂ ಗೊತ್ತೇ ಹಾಗೂ ಅವರಿಂದ ಏನೆಲ್ಲ ಬದಲಾವಣೆ ಆಯಿತು ಎಂದು ನಿಮಗೆ ಅನ್ನಿಸುತ್ತದೆ ಕೆಲ ಕಳೆದ ವರ್ಷಗಳು ವರ್ಷಗಳಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಆಗಿರುವ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತದ ತಂತ್ರಜ್ಞಾನದಲ್ಲಿ ಅನೇಕ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕ ವಾಗಿ ಚಿಂತಿಸಿದಂತಹ ಹಾಗೂ ದುಡಿದಂಥ ಎಷ್ಟ್ ಮಹಾನ್ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ಅಬ್ದುಲ್ ಕಲಾಮ್ ಅವರು ಒಬ್ಬರು ಅವರು ಶಿಕ್ಷಕರಾಗಿ ಕೆಲವು ವರ್ಷಗಳು ಅವರ ಕಾರ್ಯವನ್ನು ಸಾಧಿಸಿದರು ಹಾಗೆಯೇ ತಂತ್ರಜ್ಞಾನದ ವಿಷಯದಲ್ಲಿ ಬಂದಾಗ ನಮ್ಮ ದೇಶದ ವೈಜ್ಞಾನ್ ಇಸ್ರೋ ಅಂದರೆ ಇಂಡಿಯನ್ ಸ್ಪೇಚ್ ಸ್ಪೇಸ್ ರಿಸರ್ಚ್ ಆರ್ಗನೈಝೇಶನ್ ಅಲ್ಲಿ ಮುಖ್ಯ ಪಾತ್ರವಹಿಸಿ ಬಹಳಷ್ಟು ಬಗೆಗಿನ ವಿಷಯಗಳಲ್ಲಿ ಭಾರತವನ್ನು ಬದಲಾಯಿಸಿದ್ದಾರೆ ಭಾರತದ ಎಷ್ಟೋ ವೈಜ್ಞಾನಿಕ ವಿಷಯಗಳಲ್ಲಿ ಹಾಗೂ ಹಾಗೂ ಸ್ಪೇಸ್ ರಿಸರ್ಚ್ ಹಿಸ್ಟ್ರಿಯಲ್ಲಿ ಬಹಳಷ್ಟು ಅನ್ವೇಷಣೆಗಳನ್ನು ಮಾಡಿದ್ದಾರೆ ಇದರಿಂದ ನಮ್ಮ ದೇಶಕ್ಕೆ ಒಂದು ಪ್ರತೀತಿ ಸಿಕ್ಕಿದಂತಾಯಿತು ಒಂದು ಮಹತ್ಕಾರ್ಯ ಸಾಧನೆ ಮಾಡಿದಂತಾಯಿತು ಒಂದು ಹೆಸರು ದೊರಕಿತು